ನನಗೆ ಟೈಲರಿಂಗ್ ಅಂದರೆ ಭಾಳ ಇಷ್ಟ ಫಸ್ಟೂ ಟೈಲರಿಗೋದಾಗ ಉಕ್ಸ್ ಉಕ್ಸ್ ಹಾಕೋದ್ ಕಲಿಸ್ತಾರೆ ಆಮೇಲೆ ಗುಂಡಿ ಹಾಕೋದು ಕಲಿಸ್ತಾರೆ ಕಾಜಿಮಣಿ ಗುಂಡಿಮಣಿ ಅಂನ್ಕೊಂಡು ಅವುನ್ನು ಕಲಿಸ್ತಾರೆ ಫಸ್ಟು ಉಕ್ಸ್ ಹಾಕೋದ್ ಕಲ್ತೇ ಉಕ್ಸ್ ಹಾಕೋಕ್ಕ ನಾಯೆ ನಾಲ್ಕು ಎಳೆ ದಾರ ತಗೊಂಡು ಉಕ್ಸ್ ಇಡ್ಕೊಂಡು ಹುಕ್ಸಿಗೆ ಮನೆ ಹಾಕ್ಯಂತ ಬರಬೇಕು ಆಮೇಲೆ ಗುಂಡಿ ಗುಂಡಿಗೆ ನಾಲ್ಕು ದಾರ ಗುಂಡಿಗೆ ದಾರ ತಗೊಂಡು ಗಾ ನಾಲ್ಕು ಎಳೆ ದಾರ ತಗೊಂಡ್ ಸೂಜಿಗೆ ಹಾಕ್ಯಂಡ್ ಗುಂಡಿಗೆ ಗುಂಡಿ ಹಿಡ್ಕೊಂಡು ಆ ಕಡೆಗಿಂದ ಈ ಕಡೆ ಈ ಕಡೆಗಿಂದ ಆ ಕಡೆಗ ದಾರ ಹಾಕ್ಬೇಕು ಆಮೇಲೆ ಇನ್ನು ಬಟ್ಟೆ ಮೇಲೆ ಹಾಕ್ಬೇಕು ಅದನ್ನ ಫಸ್ಟು ಪೇಟಿಕೋಟ್ ಕಲಿಸ್ತಾರೆ ಪೇಟಿಕೋಟು ಕಲ್ತಾಗಿನಮೇಲೆ ಚೂಡಿದಾರ ಕಲಿಸ್ತಾರ ಚೂಡಿದಾರ ಆಗಿನಮೇಲೆ ಇದನ್ನ ಹೆಣ್ಮಕ್ಕಳು ಮಹಿಳೆಯರು ಹಾಕೊಳೋದ್ ಜಾಕೆಟ್ ಕಲಿಸ್ತಾರೆ ಬ್ಲೌಸ್ ಬ್ಲೌಸ್ ಕಲ್ತಾಗಿ ಮತ್ತು ಫಸ್ಟು ಮಿಷನ್ನಿಗೆ ಇದನ್ನ ಹಾಕೋದ್ ಕಲಿಸ್ತಾರೆ ಬಾಬಿನ್ನು ಸೂಜಿ ದಾರ ಕೇಸು ಇವುನ್ನೆಲ್ಲ ಹಾಕೋದ್ ಕಲಿಸ್ತಾರೇ ಆಮೇಲೆ ಇವೆಲ್ಲ ಉಕ್ಸು ಕಾಜಿಮಣಿ ಗುಂಡಿಮಣಿ ಪೇಟಿಕೋಟು ಬ್ಲೌಸು ಚೂಡಿದಾರ್ ಪ್ರತಿವೊಂದು ಕಲಿಸ್ತಾರೇ ನಮ್ಮ ತಾಯಿ ಮನೆಯಲ್ಲಿ ಕಲ್ತು ಬಂದೀನಿ ಆದರು ಇಲ್ಲಿ ಮದುವೆ ಆದಾಗಿಂದ ಯಾವ್ದಕ್ಕು ಹೋಗಿಲ್ಲ ಇಲ್ಲಿ ನಮ್ಮ ಮನೆ ಹತ್ರ ಲಂಬಾಣಿಸ್ ಒಂದು ಕಸೂತಿ ಹೇಳ್ಕೊಟ್ಟಿದೆ ಅವ್ರುಹಾಕ್ಯನ್ನ ಶಾಲುಗಳ್ನ ಹಾಕ್ಬೇಕು ನಾವು ಅವರು ಕಾಜೂ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಬಟ್ಟೆ ಮೇಲೆ ಮಿರರ್ ಹಾಕ್ ಕೊಡ್ತಾರೆ ಮೀರರಿಗೆ ದಾರ ಹಾಕ್ ಕೊಡ್ಬೇಕು ನಾವು ಅದನ್ ಕಲಿ ಅದನ್ನೊಂದು ಕಲ್ತಿದೀನಿ ಆ ಅಕ್ಕನಹತ್ರ ಅದನ್ನ ಹಾಕಿ ಕೊಟ್ಟರೆ ಇಷ್ಟಂತ ಇದನ್ ಕೊಡ್ತಾರೆ ನನಗೆ ರೊಕ್ಕಾನ ಟೈಲರಿಂಗಿಗೆ ನಾವು ಇಷ್ಟಂತ ಕಟ್ಟಿ ಟೈಲರಿಂಗ್ ಕಲ್ತಿದೀವಿ ಕಸೂತಿಗಂದ್ರೆ ಈ ಅಕ್ಕ ಎಲ್ಲ ಅವ್ರು ಕಡೆಯಿಂದಾನೆ ಕೊಡ್ತಾಳೆ ಉಲಾನು ಉಲಾನಿಗೆ ಮಿರರ್ ಅವರೆ ಕೊಡ್ತಾರೆ ಮಿರರ್ ಹಚ್ಚಿ ಕೊಡ್ತಾರೆ ಅವು ನಾವು ಉಲಾನ್ನಿಂದ ಅದನ್ನ ಹಾಕ್ಕೊಡ್ಬೇಕು ಉಲಾನ್ ಅಂದರೆ ಸೂಜಿಗೆ ಎರಡೆಳೆ ಉಲ್ಲಾನ್ ಹಾಕ್ಕೊಂಡು ಸುತ್ತುವರ್ದು ಹಾಕಿ ಕೊಡ್ಬೇಕು ಆಮೇಲೆ ಅವ್ರು ಹಾಕ್ಕೋಟಿನ್ಮೇಲೆ ಸುತ್ತುವರ್ದು ಹೂವು ಹಾಕೊಡ್ಬೇಕು ಅದಕ್ಕೆ ಹೂವು ಕಲ್ತಿದಿನಿ ಮ್ಯಾಟ್ ಕಲ್ತಿದಿನಿ ಮ್ಯಾಟ್ ಅಂದರೆ ಕಾಲೊರೆಸೋ ಮ್ಯಾಟ್ನ ಹಳೆ ಸೀರೆಯಿಂದ ಹಳೆ ಸೀರೆಯಿಂದ ಒಂದು ಇಂಚು ಸೀರೆಯನ್ನು ಹರ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಮ್ಯಾಟ್ ಹೊಲಿಬೇಕು ಆಮೇಲೆ ಬ್ಯಾಗ್ ಹೊಲಿಯೋದು ಕಲ್ತಿದ್ದಿನಿ ಬ್ಯಾಗ್ ಅಂದರೆ ವಯರ್ ಬ್ಯಾಗ ಆ ವಯರ್ ಬ್ಯಾಗ್ನ ನಾಲ್ಕು ಮನೆ ಮಾಡ್ಕೊಂಡು ಹೊಲಿಬೇಕು ಅದನ್ನ ಕಲ್ತಿದೀನಿ ಮತ್ತು ಬ್ಯಾಗ್ ಬ್ಯಾಗ್ ನನಗೆ ಟೈಲರಿಂಗ್ ಕಲಿಬೇಕಂದ್ರೆ ಭಾಳ ಇಷ್ಟ ಹಾಗಾಗಿ ಟೈಲರು ಹೊಲ್ಕೋತ ಇಷ್ಟು ಕಲ್ತಿದ್ದಿನಿ ನಾನು ಟೈಲರ್ ಅಂದರೆ ನನಗ್ ಭಾಳ ಇಷ್ಟ ಕಲಿಯೋದು ಈಗಲು ನಾನು ಕೈ ಕೆಲಸ ಮಾಡ್ತೀನಿ ಅವರು ಆ ಅಕ್ಕನಹತ್ರನೇ ಕೆಲ್ಸಕ್ಕೆ ಬರ್ತೀವಿ ನಾವು ಆ ಅಕ್ಕ ಬಟ್ಟೆ ಮೇಲೆ ಮಿರರ್ ಹಚ್ ಕೊಡ್ತಾಳೆ ನಾವು ಉಲಾನಿಂದ ಹಾಕಿ ಹೂವು ಮಾಡಿ ಕವಡೆ ಹಚ್ಚೋದ್ ಕಲ್ತಿದ್ದಿನಿ ಕವಡೆ ಅಂದರೆ ಅದಕ್ಕೆ ಸೂಜಿ ದಾರ ಹಾಕಿ ಕವ್ಡೆನ ಕಾ ಹಚ್ಚಿ ಕೊಡ್ಬೇಕು ಮತ್ತು ಹೂವು ಹಾಕಿ ಕುಚ್ಚು ಹಚ್ ಕೊಡ್ಬೇಕು ಸೀರೆ ಕುಚ್ಚು ಕಲ್ತಿದೀನಿ ಸೀರೆ ಇದಕ್ಕೆ ಸೀರೆ ಕುಚ್ಚು ಹಚ್ಚಿ ಸೀರೆ ಮತ್ತು ಅರಾರ್ ವರ್ಕ್ ಕಲಿಬೇಕಂತ ಇಷ್ಟ ಆದರೆ ಮದುವೆ ಆಗಿರೋದ್ರಿಂದ ಕಲಿಯೋದು ಕಷ್ಟ ಆಗಿದೆ ಅದ್ಕೆ ಕಲಿತಿಲ್ಲ ಹಂಗಾಗಿ ನಾವು ಟೈಲರಿಂಗ್ ಇಷ್ಟು ಅರ್ಧ ಮಾಡಿ ಬಿಟ್ಟಿದೀನಿ ನಾನು ಕಲ್ತಿರೋದಂದರೆ ಚೂಡಿದಾರ ಪೇಟ ಲಂಗ ಮತ್ತು ಬ್ಲೌಸ್ ಇಷ್ಟೆ ಕಲ್ತಿರೋದು ಇನ್ನು ಮುಂದೆ ಕಲಿಬೇಕಂತ ಇಷ್ಟ ನನಗೆ ಮದುವೆ ಆದಾಗಿಂದ ಯಾವ್ದು ಕಲ್ತಿಲ್ಲ ಹಾಗಾಗಿ ಬಿಟ್ಟು ಮನೆಯಲ್ಲೇ ಇದೀವಿ ಈಗ